ನಮಗೆ ನೆಚ್ಚಿನ ಕಾಲವೆಂದರೆ ಋತುಕಾಲದಲ್ಲಿ ನಮಗೆ ಮಳೆಗಾಲ ತುಂಬ ಇಷ್ಟ ಮಳೆಗಾಲ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಮಳೆ ಬರುತ್ತೆ ಆ ಟೈಮ್ನಲ್ಲಿ ಹೊಲದಲ್ಲೆಲ್ಲಾ ಬೆಳೆಯನ್ನು ಬಿತ್ತುತ್ತಾರೆ ಒಳ್ಳೆಯ ಮಳೆ ಬರೋದರಿಂದ ಬೆಳೆ ಚೆನ್ನಾಗಿ ಬರುತ್ತೆ ನಾವು ಖರ್ಚು ಮಾಡಿರೋ ಅಂಥ ದುಡ್ಡೆಲ್ಲ ಮಳೆಯಿಂದೆಲ್ಲ ಕ ವಾಪಸ್ಸು ಪಡೀಬೋದು ಮಳೆ ಬರೋದರಿಂದ ರೈತರಿಗೆ ತುಂಬನೇ ಲಾಭವಿದೆ ಮತ್ತು ಖುಷಿ ಆಗುತ್ತದೆ ರೈತರು ಹಲವಾರು ಮಳೆ ಇಲ್ಲದ ಕಾರಣ ಹಲವಾರು ನಷ್ಟವನ್ನು ಅನುಭವಿಸುತ್ತಾರೆ ಮಳೆ ಬನ್ ಮಳೆ ಬಂದರೆ ಎಲ್ಲರಿಗೂ ಖುಷಿ ಆಗುತ್ತೆ ಒಳ್ಳೆಯ ಬೆಳೆ ಸಿಗುತ್ತೆ ಮಳೆಯಿಂದ ತುಂಬನೇ ಉಪಯೋಗವಿದೆ ಅದಕ್ಕೆ ಮಳೆಗಾಲವು ನನಗೆ ತುಂಬ ಇಷ್ಟವಾಗುತ್ತದೆ